ಹಲೋ ಹಾಂ ಹಾಂ ಹಾಂ ಒಳ್ಳೆಯದಾಯ್ತು ಒಳ್ಳೆಯದಾಯ್ತು ಆಂ ಹಾಂ ಹಾಂ ಹಾಂ ಸರಿ ಎಷ್ಟು ಜನ ಬಂದಿದ್ದೀರಿ ನೀವು ಹಾಂ ಹೌದಾ ಹಾಂ ಎಷ್ಟು ಎಷ್ಟು ಎಷ್ಟು ಜನ ಬಂದಿದ್ದೀರಾ ಎಷ್ಟು ಜನ ಬಂದಿದ್ದೀರಾ ಹೌದಾ ಅಷ್ಟೊಂದು ಜನ ಬಂದಿದ್ದೀರಾ ಸರಿ ಇಲ್ಲಿ ಚಂದ್ರವಳ್ಳಿ ಆಂ ಹಾಂ ಹೌದೌದು ಚಂದ್ರವಳ್ಳಿ ಹತ್ತಿರ ಹೊಟ್ಲುಗಳು ಸಹ ಇದ್ದಾವೆ ಅಲ್ಲೂ ಸಹ ಉಳ್ಕೊಬೋದು ನೀವು ಆಮೇಲೆ ಇಲ್ಲಿ ಹೋಂಸ್ಟೇ ಅಂತಾನು ಇದೆ ಹೋಂಸ್ಟೇ ಅಂತಾನು ಒಂದು ಇದೆ ಮನೆ ಥರಾನೇ ಇದೆ ಅಲ್ಲಿ ಒಂದೊಂದು ರೂಮಲ್ಲಿ ಐದಾರು ಜನ ಉಳ್ಕೊಳ್ಳೋ ಹಾಗೆ ಬೆಡ್ಗಳೆಲ್ಲ ಮಾಡಿದ್ದಾರಲ್ಲಿ ಅಮೂಲ್ಯ ಹೋಂಸ್ಟೇ ಅಂತ ಇದೆ ಅಲ್ಲೂ ಸಹ ಉಳ್ಕೊಬೋದು ನೀವು ಅಲ್ಲಿ ಮನೆಯಲ್ಲೇ ಇದ್ದಂಗಾಗುತ್ತೆ ನಿಮಗೆ ಆಮೇಲೆ ಕೋಟೆನು ಸಹ ಕಾಣುತ್ತೆ ನಿಮಗೆ ನೋಡಕ್ಕೂ ಚೆನ್ನಾಗಿದೆ ಊಟ ತಿಂಡಿನು ಸಹ ಕೊಡ್ತಾರೆ ಊಟ ತಿಂಡಿನು ಸಹ ಸಿಗುತ್ತೆ ಆಮೇಲೆ ರೀ ರೀಸನಬಲ್ ರೇಟ್ ಇದೆ ಹೋಟ್ಲಿಗಿಂತ ಕಡಿಮೆ ಇರುತ್ತೆ ನಿಮಗೆ ಒಂದು ಸಾವಿರ ರೂಪಾಯಿ ಕೊಟ್ಟರೆ ನೀವು ನಾಲ್ಕು ಜನ ಇರ್ಬೋದು ನಾಲ್ಕು ಸಾವಿರ ರೂಪಾಯಿಗೆ ನಾಲ್ಕು ಜನ ಇರ್ಬೋದು ನೀವು

ಅವ್ ಅಲ್ಲಿ ಊಟದ್ದು ಒಂದು ಎಂಬತ್ತು ರೂಪಾಯಿನೋ ನೂರು ರೂಪಾಯಿ ಇರ್ಬೋದು ಊಟಗಳು ಮಾಮೂಲು ಅದೆಲ್ಲ ಸೇರಿ ರೂಮ್ ಒಳಗಡೆ ಸೇರಿ ಪ್ಯಾಕೇಜ್ ಇದೆ ಅದು ಸಾವಿರ ರೂಪಾಯಿಗೆ ನಿಮಗೆ ಒಟ್ಟು ರೂಮು ಕೊಡ್ತಾರೆ ನಾಲ್ಕು ಜನಕ್ಕೆ ಸಾವಿರ ರೂಪಾಯಿನಲ್ಲಿ ಕೊಡ್ತಾರೆ ನೀವು ಅಲ್ಲಿ ಅಲ್ಲೂ ಅಲ್ಲೂ ಬಂದು ಇರ್ಬೋದು ಚೆನ್ನಾಗಿರುತ್ತೆ ಹೋಮ್ಲಿ ಮೇಡ್ ಇರುತ್ತೆ ಮನೇಯಲ್ಲೇ ತಯಾರಾದಂಗೆ ಇರುತ್ತೆ ಊಟ ಎಲ್ಲ ಹಾಂ ಎಲ್ಲ ಸಿಗುತ್ತೆ ಬಿಸಿನೀರು ಸಿಗುತ್ತೆ ಗೀಸರ್ ಮಾಡ್ಸಿದ್ದಾರೆ ಹಾಂ ಹಾಂ ಹಾಂ ಆಮೇಲೆ ಕುಡಿಯೋದಕ್ಕೆ ಒಳ್ಳೆ ಇದು ಫಿಲ್ಟ್ರು ನೀರು ಫಿಲ್ಟ್ರು ನೀರು ಸಿಗುತ್ತೆ ಆಮೇಲೆ ನೀವು ಹೋಟ್ಲಲ್ಲೇ ಹೋಟ್ಲಲ್ಲೇ ಉಳ್ಕೊಳ್ಬೇಕು ಅನ್ನಂಗಿದ್ರೆ ಅಲ್ಲಿ ಅಲ್ಲೇ ಹತ್ತಿರದಲ್ಲಿ ಮಯೂರ ಹೋಟಲ್ ಅಂತ ಒಂದಿದೆ ಮೈಸೂರ್ ಕೆಫೆ ಅಂತ ಒಂದಿದೆ ಒಂದು ಎರಡು ಮೂರು ಹೊಟ್ಲಿದವೆ ಅಲ್ಲಿ ಹೋಟ್ಲಲ್ಲಿ ಬೇಕಿದ್ದರೆ ತಿಂಡಿ ತಿನ್ಬೋದು ಊಟ ಮಾಡ್ಬೋದು ಎಲ್ಲ ಅನುಕೂಲ ಇದೆ ನೀವು ಬರೋಗ ಬಂದು ನೋಡ್ಕೊಂಡು ಹೋಗ್ಬೋದು ಸ್ವಲ್ಪ ಒಂದು ಐದಾರು ಕಿಲೋಮೀಟರ್ ಸುತ್ತ ನಿಮಗೆ ಎಲ್ಲ ಥರ ಹೋಟೆಲ್ಗಳು ಅಲ್ಲಿ ಸಿಗ್ತವೆ ಇದು ಅಮೂಲ್ಯ ಹೋಂಸ್ಟೇನಲ್ಲಿ ಮಾತ್ರ ಇದು ಟೀಚರ್ಸ್ ಕಾಲೊನಿಯಲ್ಲಿದೆ ಟೀಚರ್ಸ್ ಕಾಲೊನಿಯಿಂದ ನೀವು ಹೋಂಸ್ಟೇದು ಟೀಚರ್ಸ್ ಕಾಲೊನಿ ಟೀಚರ್ಸ್ ಟೀಚರ್ಸ್ ಕಾಲೊನಿ ಅಂತ ಕೇಳಿದರೆ ಸ್ಟೇಡಿ ಸ್ಟೇಡಿಯಂ ಹತ್ತಿರ ಬರುತ್ತೆ ನಿಮಗದು ಅಲ್ಲಿಂದ ನೀವು ಚಂದ್ರವಳ್ಳಿಗೆ ಹಾಂ ಟೀಚರ್ಸ್ ಕಾಲೊನಿ ಅಂತ ಕೇಳ್ಬೋದು ಇಲ್ಲಿಂದ ನೀವು ಚಂದ್ರವಳ್ಳಿಗೆ ಹೋಗೋಕು ಅನುಕೂಲ ಇದೆ ಚೆನ್ನಾಗಿದೆ ಹೋಗಿ ನೋಡ್ಕೊಂಬರ್ಬೋದು ಹಾಂ ಒಮ್ಮೆ ಕೋಟೆನು ಸಹ ಹತ್ತಿರ ಇದೆ ಕೋಟೆನು ಸಹ ನೋಡ್ಬೋದು ನೀವು ಬಹಳ ಚೆನ್ನಾಗಿದೆ ಬಂದು ನೋಡಿರಿ ಆದಷ್ಟು ಚೆನ್ನಾಗಿರುತ್ತೆ ಚಿತ್ರದುರ್ಗನು ಸಹ ಒಳ್ಳೆ ನೋಡೋ ಅಂಥ ಪ್ಲೇಸೇ ಹ್ಞೂ ಆಂ ಆಯಿತು ಆಯಿತು ಮತ್ತೆ ನೋಡ್ಕಂಡ ಮೇಲೆ ನೀವು ನಮಗೆ ಫೋನ್ ಮಾಡಿ ಹೇಳಿರಿ ಹೇಗಿತ್ತು ಫೀಲಿಂಗು ಅಂತ ಆಯಿತಾ ಹಾಂ ಆಂ ಆಯ್ತಾಯ್ತು ಆಂ ಆಂ ಹಾಂ ಹಾಂ ಹಾಂ ಆಯಿತು ಹಾಂ ಕೇಳಿಸ್ತು ಓಕೆ ಹಾಂ ಹಾಂ ಹಾಂ ಸ್ವಲ್ಪ ಫೀಡ್ಬ್ಯಾಕ್ ಕೊಟ್ಟರೆ ಹಾಂ ಹೇಳಿರಿ ಹಾಂ ಹೌದೌದು ಹಾಂ ಹೇಳಿರಿ ಆಯಿತು ಖಂಡಿತ ಖಂಡಿತ ಫೋನ್ ಮಾಡ್ತಾ ಇರ್ರಿ ಆಯಿತು ಓಕೆ ಬಾಯ್